ನನಗೆ ತುಂಬ ಇಷ್ಟವಾದ ಆಟ ಖೊ ಖೋ ಇದನ್ನು ನಾನು ಎಂಟನೇ ತರಗತಿ ಓದುತ್ತಿದ್ದಾಗ ತುಂಬ ಇಷ್ಟಪಡುತ್ತಿದ್ದೆ ಆಗ ನನಗೆ ನನ್ನ ಸ್ನೇಹಿತರ ಜೊತೆಗೆ ಸ್ಕೂಲಿನಲ್ಲಿ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಆಡುತ್ತಿದ್ದೆವು ಇದನ್ನು ಒಂಬತ್ತು ಜನ ಆಡುತ್ತಾರೆ ಅದರಲ್ಲಿ ನಾವು ಸಹ ಕೂಡ ಆಡುತ್ತಿದ್ದೆವು ಹಾಗೆ ಆಡುತ್ತಾ ನಾವು ಪ್ರತಿ ಕ್ರೀಡಾ ಕ್ರೀಡಾಂಗಣಕ್ಕೆ ಹೋಗಿ ಆಡುತ್ತಿದ್ದೆವು ನನಗೆ ತುಂಬ ಇಷ್ಟ ಇದು ಯಾಕೆ ಇಷ್ಟ ಅಂದರೆ ಎಲ್ಲರೂ ಹೇಳ್ತಿದ್ದರು ನಿನಗೆ ಯಾವ ಸ್ಪೋರ್ಟ್ಸು ಬರೋಲ್ಲ ಬರೀ ಓದ್ತಿದ್ದೀಯ ಬರೀ ಮಲ್ಕೊಂಡಿರ್ತ್ಯ ಮನೆಗೆ ಹಂಗೆ ಹಿಂಗೆ ಅಂತೇಳಿ ಒಂದು ದಿನ ಎಲ್ಲರೂ ಬ್ ಆಡ್ಬೇಕಾದ್ರೆ ನಾನೂ ಒಂದು ದಿನ ಕುತ್ಕಂಡು ತುಂಬ ನೋಡಿದೆ ಆಗ ನನಗೆ ತುಂಬ ಇಷ್ಟ ಆಯಿತು ನಾನೂ ಆಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆಡಿದೆ ಅದೇ ನಾನು ಅಲ್ಲಿಂದ ನಾನು ಹತ್ತನೇ ತರಗತಿ ತನಕನೂ ಅದನ್ನೇ ಆಡ್ಕೊಂತ ಬಂದೆ ಖೊ ಖೋ ಅದು ನ್ಯಾಷ್ನಲ್ ಇದ್ರವರೆಗೂ ಹೋಯ್ತು ಹಾಗೇ ಆಡಿದ್ವಿ ಅದರಗೆಲ್ಲ ನಾವು ವ ಒಳ್ಳೆಯ ಪ್ರತಿಯೊಂದು ಇದು ಪ್ರೈಝ್ನ ಕೊಟ್ಟರು ಅದನ್ನ ತಕಬಂದು ಶಾಲೆಗೆ ಕೊಡ್ತಿದ್ವಿ ಅದನ್ನು ತ ನೋಡಿ ನಮ್ಮ ಉಪಧ್ಯಾಯರು ತುಂಬ ಖುಷಿಪಡ್ತಿದ್ದರು ಅದಾದ ನಂತರ ಪಿ ಯು ಸಿ ಬಂದ್ವಿ ಪಿ ಯು ಸಿ ಹೋದಾಗ ಅಲ್ಲಿ ನಾನು ಕ್ರಿಕೆಟ್ ಅಂದರೆ ನನಗೆ ತುಂಬ ಇಷ್ಟ ಬಂತು ಅಲ್ಲಿಂದ ಕ್ರಿಕೆಟನ್ನು ಆಡ್ತಿದ್ವಿ ಶ್ ನಮ್ಮ ಕಾಲೇಜಿನ ಹುಡುಗರೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಆಡ್ತಿದ್ವಿ ಕ್ರಿಕೆಟ್ನ ರಜೆ ಸಿಕ್ಕರೆ ಸಾಕು ಎಲ್ಲ ಕ್ರಿಕೆಟು ಬರೀ ಬ್ಯಾಟು ಬಾಲ್ ತಗೊಂಡೋಗಿ ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ವಿ ಅದಾದ ಮೇಲೆ ಸಾಯಂಕಾಲ ಟೈಮು ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಕಬಡ್ಡಿಯನ್ನ ತುಂಬ ಚೆನ್ನಾಗಿ ಆಡ್ತಿದ್ವಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಹುಡುಗರೆಲ್ಲ ಸೇರ್ಕಂಡು ನಮಗೆಲ್ಲ ಪ್ರಾಕ್ಟೀಸ್ ಕೊಡ್ತಿದ್ದರು ಚೆನ್ನಾಗೆ ಕಲೀರಿ ಹಾಗೆ ಹೀಗೆ ಅಂತೇಳಿ ಆದರೂ ತುಂಬ ಚೆನ್ನಾಗಿ ಕಲೀತಿದ್ವಿ ನಾವು ಕಬಡ್ಡಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ನಮಗಂತೂ ಒಂದು ಸಲ ಕಬಡ್ಡಿ ಆಡ್ಬೇಕಾದ್ರೆ ನಾನು ಇಷ್ಟಪಟ್ಟು ಹೋಗಿ ಕೈ ಮುರ್ಕೊಂಬಿಟ್ಟಿದ್ದೆ ಕಬಡ್ಡಿ ಆಡ್ಬೇಕಾದ್ರೆ ಆಗ ಒಂದು ಎರಡು ತಿಂಗಳು ರೆಸ್ಟ್ ತಗಂಡೆ ಮನೆಗೆಲ್ಲ ಬೈದರು ಕಬಡ್ಡಿ ಆಡಬೇಡ ಬಿಡು ಹಂಗೆ ಹಿಂಗೆ ಅಂತೇಳಿ ಆದರೂ ನಾನು ಬಿಡಲಿಲ್ಲ ಯಾಕಂದರೆ ಒಂಥರ ಹುಚ್ಚು ನನಗೆ ಭಾಳ ಕಬಡ್ಡಿ ಅಂದರೆ ಹೇಗಾರ ಮಾಡಿ ಎಂದು ಒಂದು ಒಳ್ಳೆಯ ಒಂದು ಎರಡು ಮೂರು ಕಪ್ ಗೆಲ್ಲಬೇಕಲ್ಲ ಎಲ್ಲರ ಥರ ನಾನೂ ಒಂದು ಹೆಸರು ಮಾಡಬೇಕಲ್ಲ ಸ್ಪೋರ್ಟ್ಸಲ್ಲಿ ಅಂತೇಳಿ ಭಾಳ ಖುಷಿ ಇತ್ತು ನನಗೆ ಮನೇಲ್ಲಿ ತ್ ಬಿಡ್ತಿರಲ್ಲ ಕಬಡ್ಡಿ ಬಿಟ್ಟು ಬೇರೆ ಏನು ಬೇಕಾರೂ ಆಡು ಕ್ರಿಕೆಟ್ ಆಡು ಖೊ ಖೋ ಆಡು ಅಂತಿದ್ದರು ಯಾಕಂದರೆ ಕಬಡ್ಡಿ ಅಂದರೆ ತುಂಬ ಭಾಳ ಎಚ್ಚರಿಕೆಯಿಂದ ಆಡ್ಬಕು ಆಟ ಅದು ಏನೋ ಸ್ವಲ್ಪ ಇದಾದ ಅಂದರೆ ಕೈ ಕಾಲು ಮುರ್ದೋಗ್ಬಿಡುತ್ತೆ ಹಾಗಾಗಿ ಮನೆಯಲ್ಲಿ ತುಂಬ ಹೆದ್ರಿಕಂತಿದ್ರು ನಾನು ಆದರೂ ಗೊತ್ತಿಲ್ಲದಂಗೆ ಸಂಜೆ ಟೈಮು ಅಲ್ಲಿಗೆ ಹೋಗ್ತೀನಿ ಆ ಫ್ರೆಂಡ್ ಮನೆಗೆ ಹೋಮ್ವರ್ಕ್ ಬರ್ಕಣಕ್ಕೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿಲ್ಲದಂಗೆ ಕಬಡ್ಡಿ ಆಡಕ್ಕೆ ಹೋಗ್ತಿದ್ದೆ ಆಗ ಮನೆಗೆ ಕ ಗೊತ್ತಾಗಿರಲಿಲ್ಲ ಒಂದು ಸಲ ಗೊತ್ತಾಗ್ಬಿಡ್ತು ಗೊತ್ತಾದ ಮೇಲೆ ಇನ್ನು ಆಡೋಕ್ಕೇ ಹೋಗಬೇಡ ಈ ಕಬಡ್ಡಿ ಯಾಕೆ ಆಡ್ತೀಯ ನೀನು ಸರಿಯಿಲ್ಲ ಇದು ಆಟ ಹಾಗೆ ಹಿಂಗೆ ಅಂತ ಆದರೂ ನನಗೆ ಅ ಬಿಟ್ಕಂಡು ಕೊಡಕ್ಕೆ ಆಗಲಿಲ್ಲ ಇಲ್ಲಮ್ಮ ನಾನು ಆಡೇ ಆಡ್ತೀನಿ ಕಬಡ್ಡಿ ಆಡ್ಬೇಕು ಅಂತ ಹೇಳಿ ಕೊನೆಗೂ ಆಡಿ ಅವತ್ತೊಂದು ದಿವ್ಸ ದಸರಾ ಹಬ್ಬದಲ್ಲಿ ಕಬಡ್ಡಿ ಆಡಿ ಕ್ ಕಪ್ ಗೆದ್ವಿ ಅವಾಗ ಮನೆಯಲ್ಲಿ ತುಂಬ ಖುಷಿಪಟ್ಟರು ಅವಾಗ ನನಗೆ ತುಂಬ ಖುಷಿ ಆಯಿತು ಅದಾದಮೇಲೆ ಒಂದು ಸಲ ಟುರ್ಲಿಮೆಂಟ್ ಅಂತೇಳಿ ಕ್ರಿಕೆಟ್ ನಡೆಸಿದ್ರು ಆ ಕ್ರಿಕೆಟ್ ತುಂಬ ಚೆನ್ನಾಗಿತ್ತು ಫ್ರೈಝ್ ಇತ್ತು ಫಸ್ಟ್ ಫ್ರೈಝು ಸೆಕೆಂಡ್ ಫ್ರೈಝು ತರ್ಡ್ ಫ್ರೈಝ್ ಇತ್ತು ಆಡಿದ್ವಿ ಪಸ್ಟ್ನೇ ಮ್ಯಾಚ್ ಸೋತ್ಬಿಟ್ವಿ ಆಮೇಲೆ ಹಠ ಮಾಡಿ ಇನ್ನೊಂದು ಸಲಗೆ ಕಟ್ಟಿ ಮತ್ತೆ ಇನ್ನೊಂದು ಸಲ ಆಡಿದ್ವಿ ಅವಾಗ ತುಂಬ ಚೆನ್ನಾಗಿ ಗೆದ್ವಿ ಎಲ್ಲ ಸೇರ್ಕೊಂಡು ಕ್ರಿಕೆಟ್ನ ಹೀಗೇ ನಡೀತಾ ಇತ್ತು ಇವಾಗೂ ಸಮೇತ ನಾನು ಮನೆಯಲ್ಲಿ ಫ್ರೀ ಇದ್ದಾಗ ಯಾವ್ದನೋ ಸ್ಪೋರ್ಟ್ಸ್ ನಡೀತಿದ್ದರೆ ಓಡೋಗಿ ಕುತ್ಕೊಂಡು ಸ್ಪೋರ್ಟ್ಸ್ ನೋಡ್ತೀನಿ ಕೇಳ್ತೀನಿ ಒಂದು ಚಾನ್ಸ್ ಕೊಡಿರಿ ನನಗೂ ನಾನೂ ಆಡ್ತೀನಿ ಸ್ಪೋರ್ಟ್ಸು ಅಂತ ಕೇಳ್ತೀನಿ ಹುಡುಗರು ಕರೆದ್ರೆ ಹೋಗೋಕ್ಕೆ ಹೋಗ್ತೀನಿ ಆಡ್ತೀನಿ ಇಲ್ಲಾಂದರೆ ಯಾರು ನಮ್ಮನೆ ಸಣ್ಣ ಮಕ್ಕಳು ಯಾರಾರೂ ಹುಡ್ಗರು ಎಲ್ಲ ಇದ್ದರೆ ಅಕ್ಕಪಕ್ಕದಾಗೆ ಯಾರಿಗಾರ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಷ್ಟ ಇತ್ತಂದರೆ ಕರ್ಕೊಂಡೋಗಿ ಅವ್ರಿಗೂ ಪ್ರಾಕ್ಟಿಸ್ ಕೊಡ್ತೀನಿ ದಿನಾ ಸಂಜೆ ಕಲೀರಿ ಅದನ್ನ ಕಲೀರಿ ಇದನ್ನ ಕಲೀರಿ ಖೊ ಖೋ ಹಿಂಗ್ ಆಡಬೇಕು ಇಷ್ಟು ಜನ ಇರಬೇಕು ಇಷ್ಟು ಕೋರ್ಟ್ ಕೋರೀಬೇಕು ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅಂತೇಳಿ ಒಂದು ಐಡಿಯಾ ಹೇಳ್ಕಂಡು ಕೊಡ್ತೀನಿ ಕಬಡ್ಡಿನೂ ಕೂಡ ಹಾಗೆ ಕಬಡ್ಡಿಯನ್ನ ಮನೆ ಹತ್ತಿರ ಇರೋ ಒಂದು ಎಂಟು ಹತ್ತು ಜನ ಹುಡ್ಗರು ಇದ್ದಾರೆ ಅವರಿಗೂ ಹೇಳ್ಕಂಡು ಕೊಡ್ತೀನಿ ಕಬಡ್ಡಿ ಅಣ್ಣ ನೀನು ಹೇಳ್ಕಂಡು ಕೊಡು ತುಂಬ ಹೇಳಿ ಚೆನ್ನಾಗಿ ಹೇಳ್ಕಂಡು ಕೊಡ್ತೀಯಾ ನೀನು ಎರಡು ಮೂರು ಸಾರಿ ಫ್ರೈಝ್ ಗೆದ್ದಿದ್ದೀಯ ಹಾಗಾಗಿ ನೀನೇ ಹೇಳ್ಕಂಡ್ ಕೊಡು ನೀನು ಹೇಳ್ಕಂಡ್ ಕೊಟ್ಟರೆ ನಾವೂ ಗೆಲ್ಲುತೀವಿ ನಾವೂ ದೊಡ್ಡ ದೊಡ್ಡೋರಾದ ಮೇಲೆ ನಾವೂ ಒಂದು ಎರಡು ಮೂರು ಫ್ರೈಝ್ ಗೆಲ್ಲುತೀವಿ ಅಣ್ಣ ನಾವೂ ಚೆನ್ನಾಗಿ ಕಬಡ್ಡಿ ಆಡ್ಬೇಕು ಅಂತ ಇದ್ದೀವಿ ಕ್ರಿಕೆಟ್ ಆಡ್ತೀವಿ ಎಲ್ಲ ಹೇಳ್ಕಂಡು ಕೊಡೋಣ ಅಂತ ಎಲ್ಲ ಹೇಳಿದ್ರು ಹಾಗಾಗಿ ಅವ್ರಿಗೂ ಕೂಡ ನಾನು ಎಲ್ಲವನ್ನೂ ಪ್ರಾಕ್ಟಿಸ್ ಕೊಡ್ತನೇ ಇದ್ದೀನಿ ಈಗ ಇತ್ತೀಚೆಗೆ ಎಲ್ಲ ಪ್ರತಿಯೊಂದು ಕಲೀತಾನೆ ಇದ್ದಾರೆ ಹುಡ್ಗರು ಹಾಗಾಗಿ ತುಂಬ ಖುಷಿ ಆಗುತ್ತೆ ಪ್ರತಿಯೊಂದಕ್ಕು ಕರೀತಾರೆ ಅಣ್ಣ ಬಾರಣ್ಣ ಹೇಳ್ಕಂಡು ಕೊಡು ಅದು ಹೇಳಿಕೊಡು ಇದು ಹೇಳ್ಕೊಡು ಅಂತ ಹೇಳ್ತಾರೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ಸ್ಪೋರ್ಟ್ಸ್ ಅಂದ ಮೇಲೆ ಎಲ್ಲ ಮಕ್ಳಿಗೂ ಇರ್ಲೇಬೇಕು ಎಜುಕೇಷನ್ ಓದ್ಬೇಕು ಇತ್ಲಾಗೆ ಸ್ಪೋರ್ಟ್ಸು ಇರಬೇಕು ಸ್ಪೋರ್ಟ್ಸು ಇರ್ಬೇಕು ಎಜುಕೇಷನ್ನು ಇರ್ಬೇಕು ಸ್ಪೋರ್ಟ್ಸಲ್ಲಾದ್ರೆ ಚೆನ್ನಾಗಿ ಟ್ಯಾಲೆಂಟಾಗಿ ಗೆದ್ದರೆ ಮುಂದೆ ಯಾವ್ದಾರೂ ಜಾಬ ಆಗುತ್ತೆ ಸ್ಪೋರ್ಟ್ಸು ಉಳಿಸ್ಬೇಕು ಸ್ಪೋರ್ಟ್ಸ್ನ ಇದು ಮಾಡಬಾರ್ದು